ಹಲೋ ನಮಸ್ತೆ ಮೇಡಮ್

ಅದೇ ನಿಮ್ಮ ಕಂಪ್ನಿ ಫೋನು ತಗೋಬೇಕು ಅಂದ್ಕೊಂಡಿದ್ದೀನಿ ಯಾವ ಕಂಪ್ನಿ ಚೆನ್ನಾಗಿರತ್ತೆ ನೋಡಿ ಹೇಳ್ತೀರಾ ನಮ್ಗೆ ಹಾಂ ಅದೇ ಹೊಸಾದ್ ಬಂದಿದೆ ಅಂತ ಹೇಳಿದರಲ್ಲ ಮ್ಯಾಮ್ ನೀವೇ ಎಲ್ ಜಿ ಕಂಪ್ನಿಯಿಂದ ಅದ್ರಲ್ಲಿ ನಿಮಗೆ ಹಾಂ ನೋಡಿರಿ ಮ್ಯಾಮ್ ಅದು ಅಮೌಂಟ್ ಎಷ್ಟು ಆಗುತ್ತೋ ಅದ್ರದ್ದೆ ಚಾರ್ಜಿಂಗ್ ಹಾಂ ಇಷ್ಟು ಇಷ್ಟು ಕಂತಿನಲ್ಲಿ ನಾನು ಕಟ್ಕೊಂತಿನಿ ಮ್ಯಾಮ್ ಅಷ್ಟು ಡೈರೆಕ್ಟ್ ಕ್ಯಾಶ್ ಆಗೋಲ್ಲ ನನ್ಗೆ ಈಗ ನೋಡಿರಿ ಅದೇ ಎಷ್ಟು ಇರುತ್ತೆ ಅದು ಕಾಸ್ಟ್ ಅದರದ್ದು ಹೌದಾ ಮ್ಯಾಮ್ ಅದೇ ಹೇಳ್ತೀನಿ ಇರ್ರಿ ಮೇಡಮ್ ನಾನು ನಮ್ಮನೇಲಿ ಸ್ವಲ್ಪ ಕೇಳಿಕೊಂಡು ಹೇಳ್ತಿನಿ ನಾನು ಹಾಂ ಇದು ಹಾಂ ಹಾಂ ಹೇಳ್ ಮನ್ ಆ ಹಾಂ ಮಂತ್ಲಿ ಮಂತ್ಲಿ ಎಷ್ಟು ಕಟ್ಬೇಕು ಮ್ಯಾಮ್ ನಾನು ಹಂಗಲ್ಲ ಮ್ಯಾಮ್ ನಾ ಈಗ ಟು ತೌಸಂಡ್ ಕಟ್ಟು ಕಟ್ಟಬೇಕಾ ಏನು